ನಾನು ಉದ್ಯೋಗಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಕಂಪನಿಯ ಒಂದು ವಾತಾವರಣ ಅಲ್ಲಿನ ಸ್ ಸ್ಟಾಪ್ಗಳ ಸಭ್ಯತೆ ಅದೇ ರೀತಿ ನನ್ನ ನನಗಿಂತ ಹಿರಿಯ ಅಧಿಕಾರಿಗಳ ವರ್ತನೆ ನನಗಿಂತ ಕಿರಿಯ ಕಿರಿಯ ವ್ಯಕ್ತಿಗಳ ಒಂದು ಅನುಕಂಪ ಎಲ್ಲವನ್ನು ಗಮನಿಸುತ್ತೇನೆ ಅದೇ ರೀತಿ ಒಳ್ಳೆಯ ಸಂಬಳವನ್ನು ನಿರೀಕ್ಷಿಸುತ್ತೇನೆ ಅದೇ ರೀತಿ ನಾನು ಯಾವುದೇ ಒಂದು ಫೋಸ್ಟನ್ನು ಕೆಲಸ ಮಾಡುವಾಗ ಆ ಕೆಲಸಕ್ಕೆ ಗೌರವ ಕೊಟ್ಟು ಆ ಕೆಲಸದ ಕೆಲಸದ ಕಡೆ ಗಮನ ಹರಿಸಲು ಬಯಸುತ್ತೇನೆ ಅದೇ ರೀತಿ ಯಾವುದೇ ರೀತಿಯ ತೊಂದರೆಗೀಡಾಗದಂತೆ ನಾನು ನೀರಿಕ್ಷಿಸುತ್ತೇನೆ ಅದೇ ರೀತಿ ಕೆಲಸ ಮಾಡುವ ಕಡೆ ಆಂತರಿಕ ವ್ಯವಹಾರಗಳನ್ನು ದೂರದಿರಲು ನಾನು ಬಯಸುತ್ತೇನೆ ಅದೇ ರೀತಿ ನನ್ನ ಮನಸ್ಸು ಒಪ್ಪುವಂತಹ ಕೆಲಸವನ್ನು ನಾನು ಬಯಸಿ ಆ ಕೆಲಸವನ್ನು ನಿಭಾಯಿಸಲು ನಾನು ಶಕ್ತನಿದ್ದೇನೆ ಎಂದೆನ್ನು ಶಕ್ತನಿದ್ದೇನೆ ಎಂದೆನಿಸುವ ಎಂದೆನಿಸುವ ಕೆಲಸ ಸಿಕ್ಕರೆ ನಾನು ಉದ್ಯೋಗದಲ್ಲಿ ತುಂಬ ಖುಷಿಪಡುತ್ತೇನೆ